ನಮಸ್ಕಾರ ಯಾರು ಹಾಂ ಹೌದು

ಅಚ್ಛಾ ಈಗ ನಿನ್ನೆ ನೀವು ಬಂದ ಮೇಲೆ ಎಷ್ಟು ಸಾರಿ ಎಷ್ಟು ಡೋಸ್ ತಗೊಂಡಂತಾಯಿತು

ಅಲ್ಲ ನೀವು ಹಾಂ ಅಲ್ಲ ರಾತ್ರಿ ನೀವು ಏನು ಆಹಾರ ತಗೊಂಡಿದ್ದಿರಿ ಹಾಂ ಅಲ್ಲ ಆದಷ್ಟು ಚಪಾತಿ ಈಗ ಬೇಡ ನೀವು ಸ್ವಲ್ಪ ಗಂಜಿ ಥರ ತಗೋಬೇಕಾಗಿತ್ತು ಆಮೇಲೆ ಸ್ಪೈಸಿ ಬೇಡ ಮತ್ತು ಬಹಳ ಬಿಸಿ ತಿನ್ಲಿಕ್ಕೆ ಹೋಗ್ಬ್ಯಾಡಿ ರೀ ಇದನ್ನೆಲ್ಲ ನಾನು ಹೇಳಿದ್ದೆ ಮತ್ತು ನೀವು ಆ ರೀತಿ ಮಾಡಲಿಲ್ವ ಹಾಂ ಅಚ್ಛಾ ಹಾಲು ಕುಡ್ದ ಮೇಲೆ ನಿಮ್ಮ ಹಾಂ ಓಕೆ ಹಾಲು ಕುಡ್ದ ಮೇಲೆ ನಿಮ್ಗೆ ಹೆಂಗೆ ಅನಿಸ್ತು ಹಾಂ ಓಕೆ ನೀವು ಒಂದು ಕೆಲಸ ಮಾಡಿರಿ ಊಟ ಆಗಿದ ನಿಮ್ದು ಈಗ ಹಾಂ ಅಚ್ಛಾ ಹಂಗಾರೆ ನಾನು ಸಾಯಂಕಾಲ ನಾನು ಆಸ್ಪತ್ರೆಗೆ ಬರ್ತೇನೆ ಅವಾಗ ನೀವು ಬನ್ರಿ ಆಮೇಲೆ ಆ ಟೈಮ್ನಾಗ ನೀವು ನೀವು ನಿಮಗ್ ಕೊಟ್ಟಿದ್ದ ಗುಳ್ಗೆ ಏನದಲ್ಲ ಅದನ್ನು ತಗೊಂಡು ಬನ್ರಿ ಸ್ವಲ್ಪ ಏನಾದರೂ ಚೇಂಜ್ ಮಾಡಿ ಕೊಡ್ತೀನಿ ನಾನು ನೋಡೋಣ ಸ್ವಲ್ಪ್ ಆಹಾರದೊಳಗೂ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗ್ತದೆ ನೀವು ಒಂದು ಎರಡು ಮೂರು ದಿವಸ ಸ್ವಲ್ಪ ಅದು ಕಂಟ್ರೋಲ್ ಆಗೋ ತನಕನು ನೀವು ಆ ರೀತಿ ಆಹಾರ ತಗೊಂಡು ನಂತರ ಈಗೇನು ನಾ ಚೇಂಜ್ ಮಾಡಿಕೊಡ್ತೇನೆ ಗುಳ್ಗೆ ಅದನ್ನ ತಗೊಂಡಿರಿ ಅಂದ್ರೆ ಮೋಸ್ಟ್ಲಿ ಎರಡು ಮೂರು ಡೋಸ್ ಅಷ್ಟೊತ್ತಿಗೆ ನಿಮಗೆ ಆರಾಮ ಆಗ್ಬೌದು ಓಕೆ ಓಕೆ ಓಕೆ